ಹಲೋ ಯಾರು ಮಾತಾಡ್ತಿರೋದು ಹಾಂ ನಮಸ್ಕಾರ ಯಾರು ಮಾತು ಯಾರು ಮಾತಾಡ್ತಿರದು ತಾವು ಹಾಂ ಧನಂಜಯ ಆಂ ಹೇಳಿ ಬುಕ್ ತೊಗೊಂಡೋಗಿದ್ರಲ್ಲ ಏನಾಯಿತು ನೋಡಿ ಇದು ಲೈಬ್ರರಿ ಸಾರ್ವಜನಿಕ ಸಂಪಾ ಒಂದು ಸಚಿವಾಲಯ ಇದ್ದಂಗೆ ಸಾರ್ವಜನಿಕ್ರಿಗೆ ಯೂಸ್ ಆಗ್ಬೇಕು ಉಪಯೋಗ ಆಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಪುಸ್ತುಕಗಳು ಕೊಡ್ತಾ ಇರ್ತೇವೆ ಲೈಬ್ರರಿ ಅಂದರೆ ನೀವು ತಗೊಂಬಿಟ್ಟ ನೀವು ಊರ್ಗೆ ಹೋಬಿಟ್ಟಿದೀಯ್ ಅಂತಂದ್ರೆ ಲಾಸ್ಟ್ ಡೇಟ್ ಇದೆ ರೀ ಇವತ್ತು ಸಬ್ಮಿಟ್ ಮಾಡ್ಬೇಕ್ ನೀವು ಹಾಂ ನೀವು ಯಾವುದೆ ಒಂದು ಪುಸ್ತ್ಕನ್ನ ತಗದು ತೆಗೆದ್ಕೊಂಡು ಹೋದಾಗ ಹದಿನೈದು ದಿನ ಕಾಲಾವಧಿ ಇರುತ್ತೆ ಹದಿನೈದು ದಿನ್ದೊಳಗೆ ನೀವು ಅದನ್ನ ಸಂಪೂರ್ಣಾಗಿ ಓದೋಕ್ಕಾಗಿಲ್ಲ ರಿವೈಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀವು ಮತ್ತೆ ಏನು ಓದ್ತೀರಾ ನೀವು ಯಾವ ಥರ ಪುಸ್ತಕಗಳ್ ಓದ್ತೀರ ನೀವು ಬೇಗ ಬೇಗ ಕಾದಂಬರಿಗಳನ್ನ ಕಥೆಗಳನ್ನು ನಾಟಕನ್ನ ಓದದೇ ಇದ್ದರೆ ಯಾವ ಥರ ಪುಸ್ತಕಗಳ್ ಬೇಗ ಮುಗಿಸ್ತೀರ ನೀವು ನಮಗೆ ಕಥೆ ಪುರಾಣ ಬೇಡ ರೀ ನಮಗೆ ಬೇಕಾಗಿರದು ಏನು ನಮಗೆ ಸ್ಟ್ರಿಕ್ಟು ಬುಕ್ ಬೇಕು ಏಕಂದ್ರೆ ಆ ಬುಕ್ಕೂ ನೀವು ಒಂದು ಕೆಲಸ ಮಾಡಿ ನೀವು ಆ ಪುಸ್ತಕವನ್ನ ಯಾವತ್ತು ಕೊಡ್ತೀರೋ ಅವತ್ತಿನ ದಿನ ವಿತ್ ಫೈನ್ ಇರುತ್ತೆ ಒಂದು ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಪುಸ್ತಕ ಕೊಡೋಕ್ಕಾಗಲ್ಲ ಈ ಪುಸ್ತಕ ಓದೋಕ್ಕೆ ಬಡವ ಶ್ರೀಮಂತ ಅಂತ ಪ್ರಶ್ನೆ ಬರೋಲ್ಲ ರೀ ಸ್ವಾಮಿ ನೀವು ತಗೊಂಡು ಹೋದ ಮೇಲೆ ಖರೀದಿ ಮಾಡ್ತೀರಿ ಪ್ರಶ್ನೆ ಅಲ್ಲ ನನ್ಗೆ ನಮಗೆ ಬೇಕಾಗಿರೋದು ನಾವು ಲೈಬ್ರೆರಿನಾಗಿ ನಾವು ಹೇಳೋದಿಷ್ಟೆ ನಮ್ಮ ಹತ್ರ ಬುಕ್ ತಗಂಡು ಹೋದ್ರೆ ಹದಿನೈದು ದಿನಗಳ ಕಾಲಾವಧಿ ಇರುತ್ತೆ ಹದಿನೈದು ದಿನ ಆದ ಮೇಲೆ ಎಕ್ಸ್ಟ್ರಾ ಒಂದು ದಿನ ಇದ್ರೂ ಕೂಡ ಅದು ಹ್ಞೂ ಮಾಡಿ ಮಾಡಿ ನೋಡೋಣ ಕಟ್ ಮಾಡಲಾ ಮೇಡಮ್